ಹಲೋ ಸರ್ ನಮಸ್ತೆ ಸರ್ ಏಜೆಂಟ್ ಕುಮಾರ್ ಅವರಾ ಹಾಂ ಸರ್ ಹಾಂ ಸರ್ ಅಂದ್ರೆ ನಮ್ಮ ಫ್ರೆಂಡ್ ಅವ್ರು ನಂಬರ್ ಕೊಟ್ಟರು ನಿಮ್ಮದು ಕಾಂಟಾಕ್ಟ್ ಮಾಡಿ ಅಂತ ಒಂದು ಇನ್ಶೂರೆನ್ಸೂ ಪಾಲಿಸಿ ಮಾಡಿಸ್ಬೇಕಿತ್ತು ಸರ್ ಅದ್ರ ಬಗ್ಗೆ ಏನೂ ಸ್ವಲ್ಪ ಐಡಿಯಾ ನಮ್ಗೆ ಗೊತ್ತಿಲ್ಲ ಆ್ಯಕ್ಚುವಲಿ ಹಾಂ ಸರ್ ನಮ್ಮ ಹೆಸ್ರಲ್ಲೇ ಸರ್

ವೈಫಿಗೆ ಒಂದು ಇಪ್ಪತ್ತ್ನಾಲ್ಕು ಆಗಿದೆ ಸರ್ ನೋಡಿ

ಸರ್ ಒಂದು ಒಂದು ಐದಾರು ಲಕ್ಷ ಸರ್ ಹಾಂ ಐದು ಲಕ್ಷ ಐದು ಲಕ್ಷ ಹಾಂ ಹಾಂ ಹಾಂ ಹಾಂ

ಹಾಂ ಸರಿ ಇದು ನಾವು ಮಂತ್ಲಿ ಮಂತ್ಲಿ ಪೇ ಮಾಡಬೇಕಾ ಅಥವಾ ವೀಕ್ಲಿಯೂ ಪೇ ಗೀ ಮಾಡ್ಬೋದಾ ಸರ್ ಹಾಂ ಮಂತ್ಲಿ ಹಾಂ ಹಾಂ

ಹಾಂ ಹಾಂ

ಹಾಂ ಹಾಂ ಹೌದು ಅಂದರೀಗ ಮೂರು ಸಾವಿರದ ನಾನೂರ ಐವತ್ತು ರೂಪಾಯಿ ನಾವು ತಿಂಗ್ಳು ತಿಂಗ್ಳು ಕಟ್ಟಬೇಕು ಹಾಂ ಇಲ್ಲೇ ಬ್ಯಾಂಕಲ್ಲಾರೂ ಕಟ್ಬೋದು ಇಲ್ಲ ಅಲ್ಲೇ ಬಂದಾದರೂ ಕಟ್ಬೋದು ಆಫೀಸಲ್ಲಿ ಹಾಂ ಹಾಂ ಹಾಂ ಸರ್ ಹಾಂ ಸರಿ ಸರಿ ಓಕೆ ಸರ್ ಈಗ ನಾನು ನಾಳೆಯೇ ಬರ್ತೀನಿ ಸರ್ ಅದಕ್ಕೆ ಡಾಕ್ಯುಮೆಂಟ್ ಏನು ರಿಕ್ವೈರ್ಡ್ ಇದೆ ಸರ್

ಹಾಂ ಹಾಂ ಹಾಂ ಸರಿ ಸರಿ ತ್ಯಾಂಕ್ ಯು ಸರ್ ನಾಳೆ ಬರ್ತೀವಿ ಹಾಗಿದ್ರೆ ಹಾಂ ಓಕೆ ಓಕೆ ಓಕೆ ಹಾಂ ತ್ಯಾಂಕ್ ಯು ಓಕೆ ಸರ್ ಓಕೆ ತ್ಯಾಂಕ್ ಯು